ನಮ್ಮದು ಈ ಪ್ರದೇಶದಲ್ಲಿ ಅಂತಂದರೆ ನಮ್ದು ಭಾ ಕರ್ನಾಟಕದಲ್ಲಿ ಧಾರವಾಡ ಪ್ರದೇಶ ಇಲ್ಲಿ ಯಾವುದೋ ಭಾಳ ಜಾಸ್ತಿ ಯೂಝ್ ಮಾಡ್ತಾರೆ ಅಂತಂದ್ರ ಬಕ್ಷ್ಯಗಳನ್ನ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗಿ ಕರ್ದಂಟು ಆಮೇಲೆ ಶೇಂಗ ಉಂಡೆ ಶೇಂಗ ಚಟ್ನಿ ಆಮೇಲೆ ಕರ್ದಂಟು ಇವ ಥರನೆ ಜಾಸ್ತಿ ಯೂಝ್ ಮಾಡ್ತಾರೆ ಒಂದು ಆರೋಗ್ಯಯುತವಾದ ಅಂತಂತ ಅಂದ್ರೆ ಜಾಸ್ತಿ ಯೂಝ್ ಮಾಡ್ತಾರ ಇಲ್ಲಿ ಯಾಕಂತ ಅಂದ್ರ ಆರೋಗ್ಯವಾಗಿರಬೇಕು ಅಂತಂದ್ರ ಇಲ್ಲಿ ಭಾ ಕರ್ನಾಟಕ ಒಳಗೆ ಅಂತಂದ್ರ ಉತ್ತರ ಭಾರತರೊಳಗ ಅಂತಂದ್ರ ಭಾಳ ಒಳ್ಳೆಯ ಆಹಾರ ಎಲ್ಲಿ ಸಿಗ್ತವು ಅಂತಂದ್ರ ನಮ್ಮ ಧಾರವಾಡ ಬಿಜಾಪುರ ಕೊಪ್ಪಳ ಕಡೆ ಒಳ್ಳೆಯ ಆರೋಗ್ಯಯುತವಾದ ವಂತ ಅಹಾರಗಳ ಸಿಗ್ತವು ಭಕ್ಷ್ಯಗಳನ್ನ ತಿನ್ನಲಿಕ್ಕಿ ಭಾಳ ಇಷ್ಟಪಡುವಂಥದ್ ಎಲ್ಲಿ ಅಂತಂದ್ರ ನಮ್ಮ ಧಾರವಾಡ ಒಳಗೆ ಇಲ್ಲಿ ಜಾಸ್ತಿ ಯೂಝ್ ಮಾಡುದ ಅಂತಂದ್ರ ಜೋಳದ ರೊಟ್ಟಿ ಇಲ್ಲಿ ಹೆಂಗೆ ಅಂತಂದ್ರ ಜೋಳಾ ಇಲ್ಲೇ ಜಾಸ್ತಿ ಬೆಳೆಯುದರಿಂದ ಏನು ಆಗ್ತೈತಿ ಅಂತಂದ್ರ ಜೋಳದ ರೊಟ್ಟಿಯನ್ನ ಜಾಸ್ತಿ ಯೂಝ್ ಮಾ ಇದೂ ಬಳಕೆಯನ್ನು ಮಾಡ್ತಾರೆ ಆಮೇಲೆ ಎಲ್ಲಾರ ಮನೆ ಒಳಗು ಪ್ರತ್ತಿ ಒಬ್ರ ಮನೆ ಒಳಗೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗಿ ಕರ್ದಂಟು ಚಕ್ಕಲಿ ಆಮೇಲೆ ಪೇಡೆ ಎಲ್ಲರ್ಗು ಗೊತ್ತಿರ್ವಂಗ ಇಲ್ಲಿ ಭಕ್ಷ್ಯಗಳು ಅಂತಂದ್ರ ಧಾರವಾಡ ಪೇಡ ಜಗತ್ತಿಗೆ ಪ್ರಸಿದ್ಧ್ವಾದಂಥದ್ ಆಮೇಲೆ ಇಲ್ಲಿ ಭಕ್ಷ್ಯಗಳು ಹೆಂಗೆ ಅದು ಜ್ವಾಳದ ರೊಟ್ಟಿ ಹೆಂಗೆ ಮಾಡ್ತಾರಾ ಅಂತೇಳು ಯೋಚನೆ ಮಾಡ್ತಿರ್ಬೋದು ಜೋಳ ಇಲ್ಲೆ ಬೆಳೆಯುದರಿಂದ ಜೋಳಗಳನ್ನ ಆರಿಸಿ ಹಸನ್ ಮಾಡಿ ಗಿರಿಣಿಗೆ ಹಾಸ್ಕೊಂಬರ್ತಾರೆ ಗಿರಿಣಿಗೆ ಹಾಸ್ಕೊಂಬಂದಾದ್ಮೇಲೆ ಅದನ್ನ ತಟ್ತಾರೆ ಇಷ್ಟು ಚಂದ ಅವಾಸ್ ಬರ್ತ ಇರ್ತಾವೆ ಪ್ರತಿ ಒಬ್ಬರು ಮನೆ ಒಳಗೆ ಬೆಳಗ್ಗೆ ಎದ್ದ ತಕ್ಷಣ ಮುಂಜಾನೆ ಎದ್ದ ತಕ್ಷಣ ಎಲ್ಲಾರ ಮನೆ ಒಳಗೆ ಜ್ವಾಳದ ರೊಟ್ಟಿ ಸೌಂಡ ಕೇಳಸ್ತೈತೆ ಇಲ್ಲಿ ಏನು ಮಾಡಿರಿ ಅಂತಂದ್ರ ಜ್ವಾಳದ ರೊಟ್ಟಿ ಆಜು ಬಾಜು ಕೇಳ್ಬೇಕು ಅಡಿಗೆ ಆಯ್ತು ಎನು ರೀ ಊಟ ಆಯ್ತು ಏನು ರೀ ಏನು ಮಾಡಿದ್ರಿ ಅಂತ ಕೇಳಿದ್ರ ಇಲ್ಲಿ ಜ್ವಾಳದ ರೊಟ್ಟಿ ಮಾಡಿದ್ದೆ ರೀ ಬಿಸಿ ಬಿಸಿವ್ ತಿಂದೆವಿ ಅಂತ್ಹೇಳಿ ಎಲ್ಲಾರ ಮಾತು ಒಳಗೆ ಬರುವಂಥದ್ ಸಜ್ಜಿ ರೊಟ್ಟಿ ಸ್ಪೆಷಲ್ ಭಾಳ ಹೆಂಗ್ ಅಂತಂದ್ರ ಸಜ್ಜಿ ರೊಟ್ಟಿ ಸಜ್ಜೀನು ಬೆಳೆಯುದರಿಂದ ಇಲ್ಲಿ ಸಂಕ್ರಾಂತಿ ಒಳಗೆ ಆಮೇಲೆ ಯಾವುದೋ ಒಂದು ಹಬ್ಬ ಹರಿದಿನ ಒಳಗೆ ಸಜ್ಜಿ ರೊಟ್ಟಿಯನ ಜಾಸ್ತಿ ಯೂಝ್ ಮಾಡ್ತಾರೆ ಕಟ್ಟಿ ಕಟ್ಟಿ ಸಜ್ಜಿ ರೊಟ್ಟಿ ಶೇಂಗ ಹಿಂಡಿ ಮೊಸರು ಹಚ್ಕೊಂಡು ತಿಂದ್ರಾ ವಾಹ್ ಎಂಥಾ ರುಚಿ ಅಂತಿರದು ಎಲ್ಲಿ ಯಾರು ಅದು ಏನಂತರಲ್ಲ ಏ ಬಾಯಿ ಎಲ್ಲ ಸ್ವಚ್ಛ ಆಗ್ತೈತೆ ಅಂತಾರೆ ಈ ಕಡೆ ಮಂದಿ ನಮ್ಮ ಕಡೆ ಹೆಂಗಂತ ಅಂದ್ರಾ ತಿನ್ನೋದರಿಂದ ಖುಷಿ ಆಗ್ಬೇಕು ಮನಸ್ಸಿಗೆ ಮತ್ತು ಮೈಂಡಿಗೆ ಅವ್ನ ತಲೆ ಒಳಗೆ ಏನ ಕೆಟ್ಟು ಯೋಚನೆ ಇದ್ದರೂನು ಸಜ್ಜಿ ರೊಟ್ಟಿ ಶೇಂಗ ಮೊಸರ್ ಹಿಂಡಿ ತಿಂದೆವು ಅಂತಂದ್ರ ಅದ್ ಏನೋ ಒಂಥರ ಅಮೃತ ತಿಂದಂಗೆ ಆಗ್ತೈತೆ ಈ ಕಡೆ ಮಂದಿಗೆಲ್ಲ ಅದಕ್ಕ ಜಾಸ್ತಿ ಸಜ್ಜಿ ರೊಟ್ಟಿ ಮತ್ತು ಶೇಂಗದ ಹೋಳಿಗಿ ಬಿಳ್ ಜೋಳ ರೊಟ್ಟಿ ಇದನ್ನ ಜಾಸ್ತಿ ನಾವು ಯೂಝ್ ಮಾಡ್ತಿವಿ ಇಲ್ಲಿ ಮನೆ ಒಳಗೆ ಆಮೇಲೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ರೀ ಇದು ಹೆಂಗೆ ಅಂತಂದ್ರ ಕೇಳ್ಬೇಕು ಏನು ತಿಂತಿರೀ ಚಪಾತಿ ತಿನುದ್ಕಿಂತ ನಾವು ಏನು ಮಾಡಬೇಕು ಅಂತಂದ್ರ ಜ್ವಾಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ತಿನ್ನುದ್ರಿಂದ ಏನು ಆಗ್ತೈತಿ ಆರೋಗ್ಯ ಭಾಳ ಚಲೊ ಇರ್ತೈತಿ ನಮ್ಮದು ಅಂತ್ಹೇಳಿ ಹೇಳ್ಬೋದು ಸಜ್ಜಿ ರೊಟ್ಟಿಯನ್ನ ತಿನ್ನೋದರಿಂದ ನಮಗೆ ಚಳಿಗಾಲ ಒಳಗೆ ಮತ್ತು ಮಳೆಗಾಲ ಒಳಗೆ ಹೀಟ್ ಜಾಸ್ತಿ ಆಗ್ತತಿ ಅದಕ್ಕೆ ನಾವು ಈ ಕಡೆ ಸಜ್ಜಿ ರೊಟ್ಟಿ ತಿಂತೇವೆ ಬಿಳ್ ಜ್ವಾಳ ರೊಟ್ಟಿ ಯಾಕೆ ತಿಂತೇವೆ ಅಂತಂದ್ರ ಇಲ್ಲಿ ಜಾಸ್ತಿ ಬಿಸಿಲು ಇರುದ್ರಿಂದ ಏನು ಆಗ್ತೈತಿ ಅಂತಂದ್ರ ಹೀಟ್ ಇರ್ತೈತಿ ಇಲ್ಲಿ ಬಿಜಾಪುರ ಕಡೆ ಆಗಲಿ ಧಾರವಾಡ ಕಡೆ ಬಿಜಾಪುರ ಸ್ಪೆಷಲಿ ಬಿಜಾಪುರ ಕಡೆ ಜ್ವಾಳದ ರೊಟ್ಟಿ ಯಾಕೆ ತಿಂತಾರೆ ಅಂತಂದ್ರ ಭಾಳ ಬಿಸಿಲು ಇರ್ತೈತೆ ರೀ ಅಲ್ಲಿ ಅದಕ್ಕೆ ಏನು ಮಾಡ್ತಾರೆ ದೇಹಕ್ಕೆ ತಂಪನ್ನ ನೀಡ್ತೈತಿ ಜ್ವಾಳ ಜ್ವಾಳದ ರೊಟ್ಟಿ ಏನು ಮಾಡ್ತೈತಿ ಅಂತಂದ್ರ ದೇಹಕ್ಕೆ ತಂಪು ನೀಡ್ತೈತಿ ಆದ ಕಾರಣ ನಾವು ಏನು ಮಾಡ್ತಿವಿ ಇಲ್ಲಿ ಜನ ಎಲ್ಲರು ಅಂತಂದ್ರ ಬಿಳ್ ಜ್ವಾಳ ರೊಟ್ಟಿಯನ್ನ ತಿಂತೇವಿ ಹೆಂಗೆ ಮಾಡ್ತರಪ್ಪ ಇದನ್ನ ಶೇಂಗದ ಹೋಳಿಗಿ ಅಂತ ಯೋಚನೆ ಮಾಡ್ಬೋದು ಇಷ್ಟೊತನ ಸಜ್ಜೀ ರೊಟ್ಟಿ ಮತ್ತು ಬಿಳ್ ಜ್ವಾಳ್ದ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದೆ ಇನ್ನು ಶೇಂಗದ ಹೋಳಿಗಿ ಹ್ಯಾಂಗೆ ಮಾಡ್ಬೋದು ಇಲ್ಲಿ ಅಂತಂದ್ರ ಶೇಂಗ ಎಲ್ಲ ಹಸನ್ ಮಾಡಿ ಏನು ಮಾಡ್ಬೇಕು ಅಂತಂದ್ರ ಚಂದಗೆ ಸೊಟ್ಟಿ ಗಿಟ್ಟಿ ಎಲ್ಲ ಶೇಂಗ ಸೊಟ್ಟಿ ಎಲ್ಲಾ ತಗಿಬೇಕು ತಗದು ಆದ್ಮೇಲೆ ಬೆಲ್ಲ ಹೆಚ್ಕೊಬೇಕು ಹೆಚ್ಕೊಂಡು ಅದಕ್ಕ ಬೆಲ್ಲ ಎಷ್ಟ ಒಂದು ಕಪ್ ನಾವು ಶೇಂಗ ತಗೊಂಡಿದ್ದೇವೆ ಅಂತಂದ್ರ ಅದಕ್ಕೆ ಒಂದು ದೀಡ್ ಕಪ್ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿ ಅದನ್ನ ಚಂದಗೆ ಮಿಕ್ಸರ್ ಗ್ಯಾಂಡರ್ಗ್ ಹಾಕ್ಬೇಕು ಆಮೇಲೆ ಅದಕ್ಕೆ ಒಂದು ಸೊಲ್ಪ ಎಳ್ಳು ಆಮೇಲೆ ಏನಂತರ ಏಲಕ್ಕಿ ಇದನ್ನ ಎಲ್ಲ ಹಾಕಿ ಮಿಕ್ಸನ್ ಮ ಮಿಕ್ಸರ್ಕ ಗ್ರ್ಯಾಂಡ್ ಮಾಡ್ಬೇಕು ಅವಾಗ ಏನು ಆಗ್ತೈತಿ ಅಂತಂದ್ರ ಅದು ಚಂದಗೆ ಹದ ಆಗ್ತೈತೆ ಉದುರ ಉದುರ ಉದುರ ಅದನ್ನ ಏನು ಮಾಡ್ಬೇಕು ಅಂತಂದ್ರ ಒಂದು ಸಲ್ಪ ಕುದಿ ಕುದಿ ಕುದಿ ನೀರು ಒಂದು ಒಂದು ಎರಡು ಹನಿ ಎರಡು ಮೂರು ಹನಿ ಕುದಿ ಕುದಿ ನೀರು ಅದಕ್ಕೆ ಶೇಂಗ ಮಿಕ್ಸರ್ಕ ಹಾಕೊಂಡು ಇರ್ತೆವಲ್ಲ ಅದ್ರ ಒಳಗೆ ತಿರ್ವ್ಯಾಡಿ ಇಟ್ಟು ಒಂದು ಎರಡು ಹನಿ ಉದ್ರಸ್ಬೇಕು ಉದ್ರಸದ ಆದ್ಮೇಲೆ ತಿಕ್ಬೇಕು ಅದನ್ನ ತಿಕ್ಕಿದ ಆದ್ಮೇಲೆ ಏನು ಮಾಡ್ಬೇಕು ಅಂತಂದ್ರ ಪೂರ್ತಿ ಉಂಡೆ ಥರ ಎಷ್ಟು ಎಷ್ಟು ನಮಗೆ ಎಷ್ಟು ಎಷ್ಟು ಒಂದು ಇಷ್ಟು ಇಷ್ಟು ಒಂದು ಅಂಗೈ ಅಷ್ಟು ಅಗಲ ಅಷ್ಟು ಶೇಂಗಾದ ಹೋಳಿಗಿ ಮಾಡ್ತೆವೆ ನಾವು ಈ ಕಡೆ ಶೇಂಗದ ಹೋಳಿಗಿ ಮಾಡುವಾಗ ಇನ್ನ ಒಂದು ಏನು ಗಮನ ಇಡ್ಬೇಕು ಅಂತಂದ್ರ ಚಂದಗೆ ತಿಕ್ಬೇಕು ಅದನ್ನ ತಿಕ್ಕಿ ಎಣ್ಣೆ ಬರ್ತೈತೆ ಅದಕ್ಕೆ ಎಣ್ಣೆ ಬಂದಾದ್ಮೇಲೆ ಉಂಡೆ ಮಾಡ್ಕೊಬೇಕು ಸಣ್ಣ್ ಸಣ್ಣ್ ಸಣ್ಣ್ ಸಣ್ಣ್ ಉಂಡೆ ಮಾಡಿ ಅದ್ರಗ ಇಡ್ಬೇಕು ಆಮೇಲೆ ಮೈದ ಹಿಟ್ಟು ನೆನಸಿ ಇಟ್ಟಿರ್ತೇವೆ ಮುಂಚೆನೆ ಶೇಂಗಾದ ಹೋಳಿಗಿ ಮಾಡಬೇಕಂತ ಮೈದ ಹಿಟ್ಟು ಮದ್ಲ ಅಡ್ವಾನ್ಸ ನೆನ್ಸ್ಕೊಂಡು ಇಡ್ಕೊಂಡು ಇರ್ತೇವಿ ಆ ನೆನ್ಸ್ಕೊಂಡು ಇಟ್ಟಿದ್ರ ಒಳಗ ಏನು ಮಾಡ್ಬೇಕು ಮ ಅದನೆಲ್ಲ ಹದ ಬರುವಂಗೆ ಹೋಳಿಗಿ ಹೆಂಗೆ ಮಾಡು ಒಂಥರ ಹದ ಬರುವಂಗೆ ನಾದ್ಕೊಬೇಕು ನಾದ್ಕೊಂಡು ಮೇಲೆ ಇಷ್ಟು ಇಷ್ಟು ಒಂದು ಸ್ವಲ್ಪ ಸಲ್ಪ ಸಲ್ಪ ತಗೊಂಡು ಸ್ವಲ್ಪ ಸ್ವಲ್ಪ ಕಣಕ ತಗೊಂಡು ಏನು ಮಾಡ್ಬೇಕು ಅಂತಂದ್ರ ಯಾವ ಹೆಂಗೆ ಶೇಂಗದ ಉಂಡೆ ರೆಡಿ ಮಾಡಿರ್ತೆವಲ್ಲ ಸಣ್ಣ್ ಸನ್ನು ಅದ್ರ ಒಳಗೆ ತುಂಬ್ಕೊಬೇಕು ಅದನ್ನ ತುಂಬ್ಕೊಬೇಕು ಅಂತಂದ್ರ ನಾವು ಜಾಸ್ತಿ ಯೋಚನೆ ಮಾಡಿ ಕರೆಕ್ಟ್ ಎಷ್ಟು ಮ ನಾವು ತಗೊಬೇಕು ಅದನ್ನ ಯೋಚನೆ ಮಾಡ್ಕೊಂಡು ತಗೊಬೇಕು ಆಮೇಲೆ ಉಂಡೆ ತುಂಬ್ಕೊಳ್ತೇವೆ ತುಂಬಿದ ಆದ್ಮೇಲೆ ಚಪ್ಪಟ್ಟು ಮಾಡಿ ಒಂದ ಹೋಳಿಗಿ ಮಣಿ ಬೆಲ್ಲ ಉಣ್ಗಿಲೆ ತಗೊಂಡು ತೀಡ್ಬೇಕು ತೀಡಿದ ಆದ್ಮೇಲೆ ಸಣ್ಣು ಸಣ್ಣು ಸಣ್ಣು ಅಂಗೈ ಅಷ್ಟು ಅಗಲ ಆಗ್ತವೆ ಆಮೇಲೆ ತಗೊಂಡು ಬಯಸ್ಬೇಕು ಬಯ್ಸದ ಆದ್ಮೇಲೆ ತಿಂದು ನೋಡ್ರಿ ಕುರು ಕುರೂ ವಾ ಏನು ಅಂತೀರ ಅದು ತಿಂದ್ರ ಖುಷಿ ಆಬೇಕು ನೋಡಿ ಮನ್ಸಿಗೆ ಸಜ್ಜಿ ರೊಟ್ಟಿ ಶೇಂಗಾರ ಹೋಳಿಗಿ ಮಸರು ಹಿಂಡಿ ತಿಂದ್ರ ಮನಸಿಗೆ ನೆಮ್ಮದಿ ಆಗ್ಬೇಕು ಆಮೇಲೆ ಆರೋಗ್ಯಯುತವಾಗಿನೂ ಇರ್ಬೇಕು ಅಂಥಾ ಆಹಾರಗಳು ನಮ್ಮ ಧಾರವಾಡ ಕಡೆ ಸಿಗ್ತಾವು ಅಂತೇಳಿ ಹೇಳ್ಬೋದು ಆಮೇಲೆ ಮತ್ತು ಏನೇ ಹೇಳ್ಬೋದು ಅಪ್ಪ ಅಂತಂದ್ರ ಇಲ್ಲಿ ಕರ್ದಂಟು ಭಾ ಒಳ್ಳೆಯದು ಕರ್ದಂಟು ಮತ್ತು ಭಾಳ ಲಘೂನ ಮಾಡ್ಬೋದು ಅದನ ಕರ್ದಂಟು ಹೆಂಗೆ ಮಾಡ್ತಾರಪ್ಪ ಕರ್ದಂಟು ಅಂತಂದ್ರ ಪುಟಾಣಿ ಹಿಟ್ಟು ಪುಟಾಣಿ ಬಿ ತೋರ್ಬೇಕು ತಂದು ಬಿಸ್ಕೊಂಡಾರ ಬರ್ಬೋದು ಗಿರಿಣಿ ಒಳಗೆ ಇಲ್ಲ ಅಂತಂದು ಮನೆ ಒಳಗ ಮಿಕ್ಸರ್ ಗ್ರ್ಯಾಂಡರ್ ಒಳ್ಗರ ಹಾಕೊಬೋದು ಅದನ್ನ ಆ ಮಿಕ್ಸರ್ ಗ್ರ್ಯಾಂಡರ್ ಒಳಗ ಹಾಕಿದ ಮೇಲೆ ಅದನ್ನ ಸಣ್ಗ ಇರ್ತೈತಿ ಸಣ್ಗ ಇಲ್ಲೆ ಚಾಣ್ಸ್ಕೊಂಡು ತಳ ಎಂದು ಸಣ್ಣಗೆ ಇರ್ಬೇಕು ಅದ ಪುಟಾಣಿ ಹಿಟ್ಟು ಅದನ್ನ ತಗೊಂಡು ಏನು ಮಾಡ್ಬೇಕು ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಒಂದು ಕಪ್ ನಾವ ಇದು ತಗೊಂಡಿದೇವೆ ಅಂತಂದ್ರ ಪುಟಾಣಿ ಹಿಟ್ಟು ತಗೊಂಡಿದೇವೆ ಅಂತಂದ್ರ ಒಂದು ಎರಡು ಕಪ್ ಎರಡು ಎರಡೂವರೆ ಕಪ್ ಸಕ್ರಿ ಹಾಕ್ಬೇಕು ಯಾಕಂದ್ರ ಸ್ವೀಟ್ ಬೇಕಲ್ಲ ನಮಗೆ ತಿನ್ನಲಿಕ್ಕೆ ಅದಕ್ಕೆ ಏನು ಮಾಡ್ಬೇಕು ಎರಡೂವರೆ ಕಪ್ ಸಕ್ರಿ ಹಾಕ್ಬೇಕು ಸಕ್ರಿ ಹಾಕಿದ ಮೇಲೆ ಹಣ್ಣ್ ಮಾಡ್ಕೊಬೇಕು ಹಣ್ಣ್ ಹೆಂಗೆ ಮಾಡ್ಕೊಳೋದು ಅಂತಂದ್ರ ಗ್ಯಾಸ್ ಹೊತ್ತಿಸಿ ಅದಕ್ಕೆ ಒಂದು ಸಲ್ಪ ಒಂದು ಬಟ್ಟಲ ನೀರು ಹಾಕಿ ಅದನ್ನೆಲ್ಲ ಚಂದಗೆ ಕೈ ಆಡ್ಸ್ಕೊಳ್ತಾ ಇರ್ಬೇಕು ಹಂಗೆ ಪೂರ್ತಿ ಅದ ಏನಂತ ಅಂದ್ರ ಆಣ್ ಬರುವತನ ಆಣ್ ಹೆಂಗೆ ಬರ್ತೈತಿ ಅಂತ ಗೊತ್ತಾದ್ರ ಒಂದು ಪ್ಲೇಟ್ ಒಳಗೆ ನೀರು ಹಾಕೊಬೇಕು ಅದ್ರ ಒಳಗೆ ಕುದಿತಿರ್ತಾವೆ ಕತ ಕತ ಕತ ಕುದಿಯಣ ಏನು ಆಗ್ತೈತಿ ಅಂತಂದ್ರ ಕುದಿದ ನಿಂದಿರ್ಸ್ತಾವೆ ಗುಳ್ಳಿಗಳು ಬರ್ತಿರ್ತಾವೆ ಕುದಿವಾಗ ಗಮನಿಸ್ಬೇಕು ಆ ಗುಳ್ಳಿಗಳು ಬಂದಾದ್ಮೇಲೆ ಏನು ಮಾಡ್ಬೇಕು

ಅದು ಎಲ್ಲ ರೌಂಡಗೆ ಆಯಿತು ಅಂತಂದ್ರ ಅದು ಆಣ್ ಬಂದೈತೆ ಅಂತಂದು ಅದು ನಮುಗ ಗೊರ್ತಾಗ್ತೈತೆ ಅವಾಗ ಏನು ಮಾಡಬೇಕು ಅಂತಂದ್ರ ನಾವು ಕಾ ಅದು ಪುಟಾಣಿ ಇಟ್ ಎ ಮಾಡಿರ್ತೇವಲ್ಲ ಅದನ್ನ ಗ್ಯಾಸ್ ಆಫ್ ಮಾಡ್ಬೇಕು ಗ್ಯಾಸ್ ಆಫ್ ಮಾಡಿ ಪುಟಾಣಿ ಹಿಟ್ಟು ತಗೊಂಡು ಕೈ ಆಡ್ಸ್ಕೊಳ್ತಾ ಹದ ಪೂರ್ತಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಪುಟಾಣಿ ಹಿಟ್ ಆ ಎಷ್ಟ್ ಆಣ ಮಾಡಿರ್ತೆವಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟು ಪುಟಾಣಿ ಹಿಟ್ಟನ್ನ ಕೈ ಆಡ್ಸ್ಕೋಳ್ತಾ ಹೋಬೇಕು ಅವಾಗ ಏನು ಆಗ್ತೈತಿ ಅಂತಂದ್ರ ಗೊತ್ತಾಗ್ತೈತಿ ಯವಾಗ ಗಟ್ ಹಾಕೊಂತ್ ಹೋಗ್ತೈತಲ್ಲ ಅವಾಗ ಏನು ಮಾಡಬೇಕು ಒಂದು ಪ್ಲೇಟ್ ಒಳಗೆ ತುಪ್ಪ ಹಚ್ಕೊಂಡು ಇಡ್ಕೊಬೇಕು ತುಪ್ಪ ಹಚ್ಕೊಂಡು ಇಡ್ಕೊಂಡು ಅದನ್ನ ಆಣ್ ಮಾಡ್ಕೊಂಡು ಪುಟಾಣಿ ಹಿಟ್ ಹಾಕಿರ್ತೆವಲ್ಲ ಅದ್ರ ಒಳಗ ಅದನ್ನ ಸುರುದು ಏನು ಮಾಡ್ಬೇಕು ತಟ್ಬೇಕು ತಟ್ಟಿದ ಆದ್ಮೇಲೆ ಪ್ಲೇನ್ ಆಗ್ತೈತೆ ಅದು ಪ್ಲೇನ್ ಆದ್ಮೇಲೆ ಚಾಕು ತಗೊಂಡು ಕಟ್ ಮಾಡ್ಬೇಕು ಕಟ್ ಮಾಡಿದ್ಮೇಲೆ ಏನು ಮಾಡ್ಬೇಕು ಅಂತಂದ್ರ ಅದಕ್ಕೆ ಏನ್ರೆ ಬಾದಾಮಿ ಗೋಡಂಬಿ ಮನುಕ ಎಲ್ಲ ಅದ್ರ ಮೇಲೆ ಉದ್ರಸ್ಬೇಕು ಕೊಬ್ಬರಿ ಆಮೇಲೆ ಎಲ್ಲ ಉದ್ರಿಸಿದ ಆದ್ಮೇಲೆ ಕಟ್ ಮಾಡ್ಕೊಬೇಕು ಟ್ರೈಯಾಂಗಲ್ ಒಳಗರ ಕಟ್ ಮಾಡ್ಕೊ ರೀ ಯಾವ್ದ ಕರ್ದಂಟು ಶೇಪ್ ಒಳಗರ ಟ್ರಕ್ ಮಾಡಿ ಕಟ್ ಮಾಡ್ಕೊ ರೀ ಯಾವ ಯಾವುದು ನಮಗೆ ಯಾವ ಯಾವ್ದ ಡಿಸೈನ್ ಬೇಕು ಅದ್ರ ಒಳಗೆ ಕಟ್ ಮಾಡ್ಕೊಬೋದು ನಾವಾಗೆ ಮನೆ ಒಳಗೆ ಈ ಥರಯೇ ಮಾಡುದರಿಂದ ಹೆಂಗೆ ಅಂತಂದ್ರ ಆರೋಗ್ಯಕವಾಗಿ ನಾವು ಏನು ಸಿಗ್ತೈತ್ತಲ್ಲ ಇಲ್ಲಿ ಆರೋಗ್ಯಯುತವಾದ ಒಂದು ಭಕ್ಷ್ಯಗಳು ಏನು ಸಿಗ್ತವಲ್ಲ ಇಲ್ಲಿ ಮನುಷ್ಯರನ್ನ ಆರೋಗ್ಯವಾಗಿ ಇರ್ತಾವು ಅದಕ್ ಇಲ್ಲಿ ಜನ ಏನು ಮಾಡ್ತಾರ ಸ್ಟ್ರಾಂಗ್ ಆಗಿರ್ತಾರೆ ಎಲ್ಲರು ಯೋಚನೆ ಮಾಡ್ರಿ ಇಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಅರಾಮ ನೆಮ್ಮದಿಯುತವಾಗಿ ಜೀವನ ಮಾಡ್ತಾರೆ ಯಾವುದು ರೋಗ ರುಜಿನಗಳು ಏನೂ ಬರುದಿಲ್ಲ ಇಲ್ಲಿ ಎಲ್ಲರು ಭಾರಿ ಸ್ಟ್ರಾಂಗ್ ಇರ್ತಾರ್ ಇಲ್ ಆರೋಗ್ಯವನ್ನ ಎಲ್ಲಿ ಕಾಣಬೇಕು ಅಂತಂದ್ರ ನಮ್ಮ ಉತ್ರ ಕರ್ನಾಟಕ ಮಂದಿ ಒಳಗೆ ಕಾಣಬೇಕು ಅಂತೇಳಿ ಹೇಳ್ಬೋದು ಆಮೇಲೆ ಇಲ್ಲಿ ಭಕ್ಷ್ಯಗಳನ್ನ ಸೇವನೆ ಮಾಡಿದರೆ ಏನು ಆಗ್ತೈತೆ ಅಂತಂದ್ರ ಮನಸಿಗೆ ನೆಮ್ಮದಿ ಆಗ್ತೈತಿ ಮತ್ತು ಖುಷಿ ಆಗ್ತೈತಿ ಆರೋಗ್ಯನು ಸರಿ ಇರ್ತೈತಿ ಯಾರು ತಿನ್ನಬೇಕು ಅಂತ ಅನ್ಕೊಂಡು ಇದ್ರಂತ ನಮ್ಮ ಉತ್ರ ಕರ್ನಾಟಕಕ್ಕೆ ಬಂದು ತಿನ್ಬೇಕು ಆಗ್ತೈತೆ ಇಲ್ಲಿ ಕೈನ ಹಂಗ್ ಅದಾವು ಇಲ್ಲಿ ರುಚಿನ ಹಾಗೈತೆ ಅಂತೇಳಿ ಹೇಳ್ಬೋದು ಮತ್ತು ಇಲ್ಲಿ ಪ್ರದೇಶದ ಸ್ಪೆಷಲಾಗಿ ಏನು ಹೇಳ್ಬೋದು ಅಂದ ಪೇಡ ಪೇಡ ಬಗ್ಗೆ ಮಾತಾಡ್ಬೇಕು ಅಂತಂದರೆ ಇಲ್ಲಿ ಬಂದ ಪೇಡ ತಿನ್ಬೇಕು ಸ್ಪೆಷಲಿ ನಮ್ದ ಮಿಶ್ರಾ ಪೇಡ ಠಾಕೂರ್ ಪೇಡ ಬಾಬು ಸಿಂಗ್ ಠಾಕೂರ್ ಪೇಡ ಇಲ್ಲಿ ಭಾಳ ಅಂದ್ರ ಭಾಳ ರುಚಿಕರವಾಗಿರ್ತವೆ ಏನ್ರೆ ತಿನ್ನಂಗೆ ಆಗಿದ್ದರೆ ಇಲ್ಲೇ ಬಂದು ತಿನ್ಬೇಕು